ಅಲೋ ಪ್ರಿಯಾ ರೀ ನಾವು ಗ್ಯಾಸ್ ಡೆಲಿವರಿ ಬಾಯ್ ಮಾತಾಡತೀವಿ ರೀ ಅದೇ ಇಲ್ಲಿ ಕೆಳಗೆ ನಿಮ್ದು ಗ್ಯಾಸ್ ಬಂದಿತ್ತು ಬಂದು ತಗೊಂಡೋಗ್ರಿ ನಿಮ್ಗೆ ತಿಂಗಳಾಗ್ ಎಷ್ಟು ಸಲ ಬೇಕು ರೀ ಗ್ಯಾಸ್ ನಮ್ಮ ನಾಲಕ್ಕೈದು ದಿನಾಯ್ತು ಅಷ್ಟೇ ತಂದ್ಕೊಟ್ಟು ಹೋಗಿ ಹತ್ತು ಮಂದಿ ಅರಾ ರೀ ಒಂದು ಏನು ನಲ್ವತ್ತು ಐವತ್ತು ಮಂದಿ ಅರಾ ರೀ ಏನು ಎಂಟು ದಿನ ಆಗೋಲ್ಲ ನಾಲಕ್ಕೈದು ದಿನ ಆಗೋಲ್ಲ ಸಿಲಿಂಡ್ರದು ಬುಕ್ ಮಾಡ್ತೀರಿ ತಿಂಗ್ಳಿಗೆ ನಿಮ್ಗೆ ಎಷ್ಟು ಬೇಕು ರೀ ಸಿಲಿಂಡ್ರ್ ತಿಂಗ್ಳಿಗೆ ಟೋಟಲ್ ಎಷ್ಟು ಬೇಕು ಸಿಲಿಂಡ್ರ್ ಎರಡು ರೀ ಆಯ್ತು ಆಯ್ತು ತಂದ್ಕೊಡ್ತೀವಿ ರೀ ಕೆಳಗೆ ಕೆಳಗೆ ಬಂದೀವಿ ರೀ ಬಂದು ಒಯ್ಯಿರಿ ಸಿಲಿಂಡ್ರ್ ನೀವು ಮೂರು ಒಂದನೇ ಫ್ಲೋರ್ ಬನ್ರಿ ನಾಲ್ಕನೇ ಮೂರನೇ ನಾವು ಬರ್ಲಿಕ್ಕೆ ಆಗಲ್ಲ ರೀ ನಮ್ಗೆ ಅಡ್ರಸ್ ಎಲ್ಲಿ ಕೊಟ್ಟಿರ್ತಾರೆ ನಾವು ಅಲ್ಲೇ ತಂದು ಇದು ಮಾಡ್ತೀವಿ ಡೆಲಿವರಿ ಕೊಡ್ತೀವಿ ಕೆಳಗಿದ್ದೀವಿ ಬಂದು ಒಯ್ಯಿರಿ ಬಟ್ ನಾವು ಹಂಗಲ್ಲ ರೀ ಅವರು ಮಾಡ್ತಾರಂತ ನಾನು ಹಂಗ್ ಮಾಡೋಕ್ ಬರೋಲ್ಲ ನಮ್ದು ಏನು ಡ್ಯೂಟಿ ಅದನೊ ಅದಿಷ್ಟೇ ಮಾಡ್ತೀವಿ ನಾವು ಮ್ಯಾಗ ತಂದ್ಕೊಡ್ತೀನಿ ನಮ್ಗೆ ಏನು ಗೌರ್ಮೆಂಟ್ಯಿಂದ ಎಕ್ಸ್ಟ್ರಾ ಪೇಮೆಂಟ್ ಬರೋಲ್ಲ ಏನಿಲ್ಲ ನಮ್ಮ ಡ್ಯೂಟಿ ಎಡ್ ಎಷ್ಟಿರತ್ ಅಷ್ಟೆ ಮಾಡ್ತೀವಿ ನಾವು ನಾವು ಸ್ಪೆಷಲ್ ನಮ್ಮ ನಮ್ದು ಸ್ಪೆಷಲ್ಲೆ ಅದೆ ಅದು ನಮ್ದು ಏನಂದ್ರೆ ಎಲ್ಲಿ ಅಡ್ರಸ್ ಇರತ್ತೊ ಅಡ್ರಿ ಆ ಅಡ್ರಸ್ಸಿಗೆ ಹೋಗ್ ಮನೆ ಬಾಗ್ಲಾಗ ತನಕ ಒಯ್ದು ಇಡ್ತೀವಿ ಬಟ್ ನೀವು ಮ್ಯಾಗದಾ ಅಲ್ಲಿ ಮೂಲೆಯಾಗದ ಸಂದಿಯಾಗದಾ ತಂದುಕೊಡು ಅಂದ್ರೆ ತಂದ್ಕೊಡ್ಲಿಕ್ ಆಗೋಲ್ಲ ನಿಮ್ಮ ಮನೆ ಅಡ್ರಸ್ ಏನು ಕೊಟ್ಟಿರೊ ಅಲ್ಲಿ ಬಂದು ನಿಂತಿರ್ತೀವಿ ಬಂದು ತಗೊಂಡು ಹೋಗ್ಬೇಕ್ ಅಷ್ಟೇ ಇಲ್ಲ ರೀ ನೀವು ಏನಾದ್ರು ಭೂಮಿ ಕೆಳಗೆ ನಿಮ್ಮ ಮನೆ ಇತ್ತಂದ್ರೆ ಕೆಳಗೆ ತಂದುಕೊಡು ಅಂದ್ರೆ ಕೆಳಗೆ ತಂದ್ಕೊಡ್ಲಿಕ್ ಆಗಲ್ಲ ರೀ ಪೂರಾ ಮ್ಯಾಗ ಅಂದ್ರೆ ಮ್ಯಾಗ ತಂದ್ಕೊಡ್ಲಿಕ್ ಆಗೋಲ್ಲ ನೀವು ಎಲ್ಲಿ ಹೇಳಿರೊ ನಾವು ಅಲ್ಲೇ ತಂದ್ಕೊಡ್ತೀವಿ ನಾವು ಏನು ಮಾಡೋಕ್ ಆಗಲ್ಲ ರೀ ಎಕ್ಸ್ಟ್ರಾ ಚಾರ್ಜ್ ಆಗ್ತದೆ ನೋಡಿರಿ ಒಂದು ಐದುನೂರು ರುಪಾಯಿ ಹಾಂ ಸರ್ಕಾರ ಕಡೆಯಿಂದ ಬರ್ತದೆ ರೀ ಆದ್ರೆ ಮ್ಯಾಗ ತಂದು ಕೊಡ್ಬೇಕು ಅಲ್ಲ ರೀ ಪೂರಾ ನಿಮ್ಗೆ ನಮ್ಮ ಮೆಹನತ್ ಎಷ್ಟಾಗಲ್ಲ ನಮ್ಮ ಡ್ಯೂಟಿ ನಾವು ಮಾಡ್ಲಾತೀವಿ ನಿಮ್ಗೆ ಎಲ್ಲಿ ಅಡ್ರಸ್ ಹೇಳಿರೊ ಅಲ್ಲಿ ತಂದ್ಕೊಟ್ಟೀವಿ ಬೇಕಾದ್ರ್ ಬಂದು ಒಯ್ಯಿರಿ ನಾವು ರಿಟನ್ ಒಯ್ತೀವಿ ನಿಮ್ಮ ಮನೆ ಅಡ್ರಸ್ ಅಂದ್ರೆ ಬೆಡ್ ರೂಮಾ ಬೆಡ್ರೂಮ್ ತನಕ ನಮಗೆ ತಂದ್ಕೊಡ್ಲಿಕ್ ಆಗೋಲ್ಲ ಮನೆ ಗೇಟಿಗೆ ಹೇಳಿರ್ತೀರಿ ಗೇಟಿಗೆ ತಂದು ಕೊಡ್ತೀವಿ ಅಷ್ಟೇ ನಾವು ಆಯ್ತು ಆಯ್ತು ಮಾಡಿರಿ ಬಿಂದಾಸ್ ಮಾಡಿರಿ ಬೇಕಂದ್ರೆ ಬಂದು ಕೆಳಗೆ ಒಯ್ಯಿರಿ ಇಲ್ಲಾಂದ್ರೆ ಬಿಡ್ರಿ ಅಷ್ಟೇ ಜ್ಯಾದಾನೆ ಇಲ್ಲ ಮಾತು ನಂಬಳಿ ಆಯ್ತು ಆಯ್ತು ಆಯ್ತು ಬನ್ರಿ ಒಂದು ನಾಲ್ಕುನೂರು ರುಪಾಯಿ ರೀ

ಮುನ್ನೂರು ರುಪಾಯಿ ಕೊಡಿರಿ ಆಯ್ತು ಆಯ್ತು ಆಯ್ತು ಬರ್ತೀನಿ ತಗೋಳಿ ರೀ